ಹಲೋ ಹಾಂ ಗುಡ್ ಆಫ್ಟರ್ನೂನ್ ಮ್ಯಾಮ್ ಹಾಂ ಮ್ಯಾಮ್ ನಾನು ಪೋಷಿತಾ ಅವ್ರ ಪೇರೆಂಟ್ಸ್ ಅಂತ

ಮ್ಯಾಮ್ ಅವ್ಳಿಗೆ ಹುಷಾರಿಲ್ಲ ಟೂ ಡೇಸ್ ಲೀವ್ ಬೇಕಿತ್ತು ಮ್ಯಾಮ್ ಇವತ್ತಿಂದ ಹಾಂ ಮ್ಯಾಮ್ ಚೆನ್ನಾಗೆ ಇದ್ಲು ಅಲ್ಲಿಂದ ಬಂದು ಸ್ವಲ್ಪ ವಾಮಿಟ್ ಆಗಿತ್ತು ಡಾಕ್ಟರ್ ಹತ್ತಿರ ತೋರಿಸಿದ್ಕೆ ಫುಡ್ ಪಾಯ್ಸನ್ ಆಗಿದೆ ಟು ಡೇಸ್ ಲೀವ್ ಬೇಕು ಅಂತ ಹೇಳದ್ರು ಹಾಂ ಸರ್ ಹಾಂ ಮ್ಯಾಮ್ ಹಾಂ ಮ್ಯಾಮ್ ಟು ಡೇಸಲ್ಲಿ ವಾಪಸ್ ಕಳಿಸ್ತೀನಿ ಮ್ಯಾಮ್

ಹಾಂ ಮ್ಯಾಮ್ ಬರ್ತಿದ್ದೆ ಹಾಂ ಹಾಂ

ಹಾಂ ಮ್ಯಾಮ್

ಹಾಂ ಮ್ಯಾಮ್ ತರ್ತೀನಿ ಹಾಂ ಮ್ಯಾಮ್ ತೊಗೊಂಡು ಹಾಂ ಮ್ಯಾಮ್ ತೊಗೊಂತೀನಿ ಹಾಂ ಹಾಂ ಮ್ಯಾಮ್ ಅಂದರೆ ಹಾಂ ಮ್ಯಾಮ್ ಓದಿಸ್ತೀನಿ ಟೂ ಟು ತ್ರೀ ಅವರ್ಸ್ ಓದ್ತಾಳೆ ಟ್ಯೂಷನ್ಗೂ ಹೋಗ್ತಿದ್ದಾಳೆ ಮ್ಯಾಮ್ ಹಾಂ ಮ್ಯಾಮ್ ಹೆಂಗೆ ಓದ್ತಿದ್ದಾಳೆ ಮ್ಯಾಮ್ ಎಲ್ಲಾರದೂ ಅರ್ಥಗಂತ ಸ್ವಲ್ಪ ಮ್ಯಾತ್ಸ್ ಬಗ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಇದ್ಲು

ಹಾಂ ಮ್ಯಾಮ್ ಅದಕ್ಕೆ ಟ್ಯೂಷನ್ಗೆ ಹಾಕಿದ್ದು ಮ್ಯಾತ್ಸ್ ಸ್ವಲ್ಪ ಕಷ್ಟ ಆಗ್ತಿದೆ ಏನೂ ಅರ್ಥ ಆಗ್ತಿಲ್ಲ ಅಂತ ಅಂತಿದ್ಲು ಹಾಂ ಮ್ಯಾಮ್

ಹಾಂ ಮ್ಯಾಮ್ ಹೌದು ಹಾಂ ಮ್ಯಾಮ್ ಮತ್ತೆ ಹಾಂ ಹಾಂ ಮ್ಯಾಮ್ ಕರ್ಕೊಂಡು ಬರ್ತೀನಿ ಓಕೆ ಮ್ಯಾಮ್ ಬಾಯ್